ನಾನು ಫ್ರೀ ಟೈಮಲ್ಲಿ ಕೂತ್ಕೊಂಡು ಓದ್ತೀನಿ ಹೊಸ ಹೊಸದಾಗಿ ಕಥೆಗಳೆಲ್ಲ ಬುಕ್ಕಲ್ ಬಂದಿರುತ್ತೆ ಅದೆಲ್ಲ ಕೂತ್ಕೊಂಡು ಓದ್ತೀನಿ ಅಮ್ಮಗೆ ಅಡುಗೆ ಮನೆಯಲ್ಲಿ ಹೋಗಿ ಎಲ್ಪ್ ಮಾಡ್ತೀನಿ ಅವ್ರಿಗೆ ಏನೇನು ಬೇಕೊ ಅದೆಲ್ಲ ಅವ್ರಿಗೆ ಎಲ್ಪ್ ಮಾಡ್ತೀನಿ ಅವ್ರು ಏನೇನು ಹೇಳ್ತಾರೋ ಅದಕ್ಕೆಲ್ಲ ಅಡುಗೆ ಮಾಡೋದು ಸ್ವಲ್ಪ ಸ್ವಲ್ಪ ನಮ್ಮಜ್ಜಿ ಹೇಳ್ಕೊಡ್ತಾರೆ ಅದೆಲ್ಲ ಅವ್ರು ಹೇಳ್ಕೊಡೋದೆಲ್ಲ ಕೇಳ್ಸ್ಕೊಂಡು ಅವ್ರೇನೇನು ಹೇಳ್ಕೊಡ್ತಾರೋ ಅದೆಲ್ಲ ಕೇಳ್ಸ್ಕೊಂಡು ಅದೆಲ್ಲ ಒಂದೊಂದಾಗಿ ನಾನು ಮಾಡ್ತೀನಿ ಅಡುಗೆಯೆಲ್ಲ ಫ್ರೀ ಟೈಮಲ್ಲಿ ನಮ್ಮಣ್ಣಂದು ಡ್ಯಾನ್ಸ್ ಕ್ಲಾಸಿದೆ ಆ ಕ್ಲಾಸ್ಗೆ ಹೋಗ್ಬಿಟ್ಟು ಅವ್ರು ಹೇಳ್ಕೊಡೋದೆಲ್ಲ ಸುಮ್ನೆ ಟೈಮ್ ಸುಮ್ ಸುಮ್ನೆ ಅವ್ರೇನು ಹೇಳ್ಕೊಡ್ತಾರೋ ಅದೆಲ್ಲ ಡ್ಯಾನ್ಸೆಲ್ಲ ಹಾಡ್ಕೊಂಡಿರೋದು ಫ್ರೀ ಟೈಮಲ್ಲಿ ಡ್ಯಾನ್ಸ್ ಮಾಡೋದು ನಮ್ಮಕ್ಕ ಈ ನಮ್ಮಕ್ಕ ಸಂಜೆ ಹೊತ್ನಲ್ಲಿ ರಂಗೋಲಿ ಹಾಕುವಾಗ ಚಿಕ್ಕ ಚಿಕ್ಕ ರಂಗೋಲಿ ಎಲ್ಲ ಅವ್ರು ಹೇಳ್ಕೊಡ್ತಾಳೆ ಅದೆಲ್ಲ ನಾನು ಯಾವಾಗೆಲ್ಲ ಫ್ರೀಯಾಗಿರ್ತಿನೋ ಅವಾಗೆಲ್ಲ ಅದೆಲ್ಲ ಕಲ್ತ್ಕೊತೀನಿ ರಂಗೋಲಿ ಹೆಂಗಾಕಬೇಕು ಅದೆಲ್ಲ ಕಲ್ತ್ಕೊತೀನಿ ನಾನು ಟಿ ವಿ ನೋಡೋದು ತುಂಬ ಟಿವಿ ನೋಡೋದು ಫೋನ್ ನೋಡೋದು ಫೋನ್ ನೋಡೋದು ಫೋನಲ್ಲಿ ಏನೇನು ಹೊಸ ಹೊಸ ಫಿಲಮ್ ಬರುತ್ತೋ ಅದೆಲ್ಲ ನೋಡೋದು ಟಿವಿ ನೋಡೋದು ಟಿವಿಯಲ್ಲಿ ತುಂಬ ಫಿಲಮ್ಗಳು ಸೀರಿಯಲ್ಗಳು ಯಾವಾಗೆಲ್ಲ ನನಗೆ ಫ್ರೀ ಟೈಮ್ ಸಿಗುತ್ತೋ ಅವಾಗೆಲ್ಲ ಸೀರಿಯಲ್ಲು ಟಿವಿಯೆಲ್ಲ ನೋಡೋದು ಫೋನ್ ನೋಡ್ತೀನಿ ಫೋನ್ ತುಂಬ ಫಿಲಮೆಲ್ಲ ನೋಡ್ತೀನಿ ಫಿಲಮ್ ಹಾಡೆಲ್ಲ ನೋಡ್ತೀನಿ ಯಾವಾಗೆಲ್ಲ ಫ್ರೀ ಟೈಮ್ ಸಿಗುತ್ತೋ ಅವಾಗೆಲ್ಲ ಹಾಡಾಕ್ಬಿಟ್ಟು ಸ್ಪೀಕರ್ ಬಾಕ್ಸಲ್ಲು ಹಾಡಾಕ್ಬಿಟ್ಟು ಅದೆಲ್ಲ ಕೇ ಕೂತ್ಕೊಂಡು ಹಾಡು ಕೇಳ್ಸ್ಕೊಂಡಿರ್ತೀನಿ ಫ್ರೀ ಟೈಮಲ್ಲಿ ದೇವ್ಸ್ತಾನ ದೇವಸ್ಥಾನ್ಗೋಗ್ತೀನಿ ಅಲ್ಲಿ ಹೋಗ್ಬಿಟ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ಸ್ವಲ್ಪ ಒಂದು ತ್ರೀ ನೊಂದ್ ನಾಲಕ್ಕು ಒಂದೈದ್ ಅವರ್ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಲ್ಲಿ ದೇವ್ಸ್ಥಾನ್ದಲ್ಲಿ ತುಂಬಾ ಜನ ಬಂದಿರ್ತಾರೆ ಅಲ್ಲೋಗ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ಟು ದೇವ್ಸ್ಥಾನ್ದಲ್ಲಿ ಕೈ ಮುಗದ್ಬಿಟ್ಟು ಅಲ್ಲಿ ದೇವ್ರು ಫುಲ್ಲಾಗಿ ದೇವ್ಸ್ಥಾನ ಫುಲ್ಲು ಸುತ್ತಾಡ್ಕೊಂಡ್ಬಿಟ್ಟು ಅಲ್ಲಿ ಪ್ರಸಾದ ಕೊಡ್ತಾರೆ ಆ ಪ್ರಸಾದ ಇಸ್ಕೊಂಡು ತಿಂದ್ಬಿಟ್ಟು ತಿಂದ್ಬಿಟ್ಟು ಆಮೇಲೆ ಬೇಡ್ಕೊಂಡು ದೇವ್ರತ್ರ ಅಲ್ಲಿಂದ ಬರ್ತಿನಿ ಅಲ್ಲಿಂದ ಬಂದು ಅಲ್ಲಿಂದ ಬರೋಕ್ಕೆ ಒಂದು ಟೂ ತ್ರೀ ಅವರ್ಸಾಗುತ್ತೆ ಮನೆಗೆ ಬರೋಕ್ಕೆ ಹಾಗೆ ಬಂದ್ಬಿಟ್ಟು ಯಾವಾಗಲು ಫ್ರೈಡೇ ಫ್ರೈಡೇ ದೇವ್ಸ್ಥಾನಕ್ಕೋಗ್ತೀನಿ ಅಲ್ಲಿ ದೇವ್ಸ್ಥಾನಕ್ಕೋದ್ರೆ ತುಂಬಾ ಚೆನ್ನಾಗಿ ಇದು ಸಿಗುತ್ತೆ ಅದಕ್ಕೆ ಯಾವಾಗಲು ದೇವ್ಸ್ಥಾನ್ಕೆ ಹೋಗೋದು ದೊಸ್ ಯಾವಾಗ್ಲು ದೇವ್ಸ್ಥಾನ್ಗೋಗ್ಬರೋದು ಫ್ರೀ ಟೈಮಲ್ಲಿ ನಾನು ನಮ್ಮಕ್ಕ ನಮ್ಮ ತಂಗಿ ಎಲ್ಲರೂ ನಾವು ಹೊಸ ಬಟ್ಟೆ ಇಸ್ಕೋಳಕ್ಕೆ ಹೋಗ್ತೀವಿ ಹೊಸ ಬಟ್ಟೆ ಇಸ್ಕೋಳಕ್ಕೋದ್ರೆ ಸ್ವಲ್ಪಹೊತ್ತು ತುಂಬ ಹೊತ್ತಾಗುತ್ತೆ ಸಲ್ಲ ಹೊಸ ಬಟ್ಟೆ ಇಸ್ಕೊಂಬರಕ್ಕೆ ಹೊಸ ಹೊಸ ಬಟ್ಟೆ ಚಪ್ಲಿ ಓಲೆ ಉಂಗುರ ಬೊಟ್ಟು ಎಲ್ಲಾ ಇಸ್ಕೊಂಬರ್ತೀವಿ ಹೊಸ ಹೊಸ ಬಟ್ಟೆ ಇಸ್ಕೊಂಡು ಚಪ್ಪಲಿ ಎಲ್ಲಾ ಹೊಸದಾಗೆ ಎಲ್ಲರು ಎಷ್ಟು ಜನ ನಾವು ಇರ್ತಿವೋ ಅಷ್ಟು ಜನ ನಾವು ಚಪ್ ಅಷ್ಟು ಜನಾನೂ ಚಪ್ಪಲಿ ಎಲ್ಲಾ ಇಸ್ಕೊಂಡು ಬರ್ತೀವಿ ಚಪ್ಪಲಿ ಆಮೇಲೆ ಬಟ್ಟೆಗಳು ಎಲ್ಲವೂ ಹೊಸದ ಹೊಸದಾಗಿ ಇಸ್ಕೊಂಬರ್ತೀವಿ ನನ್ಗೆ ತುಂಬಾ ಇಷ್ಟ ಫ್ರೀ ಟೈಮಲ್ಲಿ ಸುಮ್ನೆ ಇರಬಾರ್ದು ಏನಾರು ಒಂದು ಮಾಡಬೇಕು ನನಗೆ ಯಾವಾಗೆಲ್ಲ ಲೀವ್ ಸಿಗುತ್ತೋ ಅವಾಗೆಲ್ಲ ನಮ್ಮ ಡ್ಯಾಡಿ ಆಫೀಸ್ಗೆ ಹೋಗ್ಬಿಟ್ಟು ಅವ್ರು ಅವ್ರಿಗೆ ಏನೇನು ವರ್ಕ್ ಮಾಡ್ತಾರೋ ಅವ್ರ ಜೊತೆ ಕೂತ್ಕೊಂಡು ನಾನು ಅವ್ರ ಜೊತೆ ವರ್ಕ್ ಮಾಡ್ತೀನಿ ವರ್ಕ್ ಮಾಡ್ತೀನಿ ಹೊಸ ಹೊಸ ಬಟ್ಟೆಗಳು ಮನೇಲಿರೋ ಕೆಲಸ ಎಲ್ಲಾನೂ ಅಮ್ಮಗೆ ಎಲ್ಪ್ ಮಾಡ್ತಿನಿ ಬಟ್ಟೆ ಒಣಗಾಕಿದ್ರೆ ಎತ್ಕೊಂಬರ್ತೀನಿ ಬಟ್ಟೆ ಮಡಿಸಿಕ್ತೀನಿ ಸಾಮಾನು ತೊಳೀತೀನಿ ಎಲ್ಲ ತುಂಬ ಹೆಲ್ಪ್ ಮಾಡ್ತೀನಿ ಅಮ್ಮಗೂನೂ ಅಮ್ಮಗೆ ಏನೇನು ಬೇಕೋ ಅದೆಲ್ಲಾ ಅಮ್ಮಗೆ ಅಪ್ಪಗೂ ಎಲ್ಪ್ ಮಾಡ್ತೀನಿ ಅಕ್ಕ ಏನೇನು ಹೇಳ್ತಾರೋ ಅದೆಲ್ಲ ಮಾಡ್ತೀನಿ ಅಕ್ಕ ಹೇಳ್ಕೊಡೊ ಅಕ್ಕ ಡೈಲಿ ಏನು ಹೇಳ್ಕೊಡ್ತಾರೋ ಸ್ಕೂಲಿಂದ ಬಂದ್ಬಿಟ್ಟು ಅದೆಲ್ಲ ಕಲ್ತ್ಕೊತೀನಿ ಫ್ರೀ ಟೈಮ್ನ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಊರ್ಗೋಗ್ಬಿಟ್ಟು ಊರಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಮ್ಮಜ್ಜಿ ಊರಲ್ಲಿ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಮಕ್ಳು ಇರ್ತಾರೆ ಅವ್ರ ಜೊತೆ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ತೀವಿ ಮಾವಿನ್ಕಾಯಿ ಎಲ್ಲ ಕುಯ್ಕೊಂಡ್ಬಂದು ತಿಂತೀವಿ ತುಂಬ ಚೆನ್ನಾಗಿರುತ್ತೆ ಆ ಫೀಲಿಂಗೆಲ್ಲ ಊರ್ಗೆಲ್ಲ ಹೋಗ್ಬಿಟ್ರೆ ಹತ್ತು ದಿನ ಬಿಟ್ಟು ಬರೋದು ಲೀವ್ ಟೈಮಲ್ಲಿ ಫ್ರೀ ಟೈಮಲ್ಲೆಲ್ಲ ಊರ್ಗೋತ್ತೀವಿ ಊರಲ್ಲೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ